ತರಕಾರಿ ಸಾರು ಮಾಡ್ಬಕಂದ್ರಾ ಸೌತೇಕಾಯಿ ಈರುಳ್ಳಿ ಮತ್ತೆ ಆಮೇಲೆ ಕೊತ್ತೊಂಬರಿ ಸೊಪ್ಪು ಅದಿದೆಲ್ಲ ಹಾಕ್ ಮಾಡ್ಬೇಕು ರೀ ಮತ್ತೆ ಆಮೇಲೆ ಇದು ಹಾಕುದು ಬ್ಯಾಳೆ ಹಾಕುದು ಕುದಿಸ್ಕೊಂದೆಲ್ಲಾ ಒಗ್ಗರಣಿ ಕೊಡುದು ಕೊಟ್ಟ ಆಮೇಲೆ ಇದು ಮಾಡುದು ಚಲೋ ಅಂತೆಗ ಸಾರು ಆಕೈತಿ ಮಸಾಲೆ ಹಾಕುದು ಇದು ಮಾಡ್ಕೊಂದು ಸಾರು ಮಾಡಿದ್ರ ಚಲೋ ಆಕತಿ ಚಲೋ ಒಂತಾಗ ಬರ್ತೈತ್ ಸಾರು ಆಮೇಲೆ ಮತ್ತೆ ತರಕಾರಿ ಪಲ್ಲೆ ಮಾಡ್ಬೇಕು ಅಂದ್ರ ಮತ್ತೆ ಈರುಳ್ಳಿ ಅದನ್ನ ಹೆಚ್ಕೊಂದ್ ಮಾಡದು ಸೌತೇಕಾಯಿ ಅದು ಇದು ಸಾಂಬಾರಿಗ ಹಾಕಿರ್ತೀವಿ ಸಾರೆಲ್ಲ ಮಾಡುದ ಇರ್ತೈತಿ ಮತ್ತೆ ಆಮೇಲೆ ಮತ್ತು ಬ್ಯಾಳೆ ಹಾಕಿ ಕುದಿಸಿ ಎಲ್ಲ ಸಾರು ಮಾಡಿ ಮತ್ತೆ ಒಗ್ಗರ್ಣಿ ಕೊಟ್ಟು ಬೆಳ್ಳುಳ್ಳಿ ಎಣ್ಣೆ ಸಾಸ್ವಿ ಜೀರ್ಗಿ ಹಾಕಿ ಒಗ್ಗರ್ಣೆ ಕೊಡ್ಬಕು ಕೊಟ್ಟು ಉಣ್ಬಕ ಈ ಚಲೋನೆ ಇರ್ತೈತಿ ಮತ್ತೆ ನಾವು ಮಸಾಲೆ ಪದಾರ್ಥ ಅಂದ್ರ ಕೊಬ್ಬರಿ ಬೆಳ್ಳುಳ್ಳಿ ಪೇಸ್ಟ ಅಲ್ಲ ಪೇಸ್ಟ ಹಾಕ್ಬೇಕು ಆಮೇಲೆ ಮತ್ತೆ ಇದು ಮಾಡುದು ಇರ್ತೈತಿ ಒಗ್ಗರ್ಣಿ ಕೊಟ್ಟು ಆಮೇಲೆ ಸಾರೆಲ್ಲ ಚಲೋ ಒಂತಾಗ ಮಾಡ್ಕೊಂದ ತಿನ್ನಬೇಕು ಚಲೋ ಆಕ್ತೈತಿ ಮತ್ತೆ ನಮ್ಗ ಯಾವುದೇ ಇದ್ರ ಬಗ್ಗೆ ಇದಿಲ್ಲ ಚಲೋನೆ ಇರ್ತೈತಿ ಮತ್ತೆ ಪಲ್ಲೆ ಮಾಡ್ತಿರ್ತೀವಿ ಮನ್ಯಾಗ ಆಲೂಗಡ್ಡಿ ಪಲ್ಲೇ ಮತ್ತೆ ಆಮೇಲೆ ಕಯ್ ಪಲ್ಲೇ ಎಲ್ಲ ಮಾಡ್ತಿರ್ತೀವಿ ಚಲೋ ಒಂತಾಗ ಆಕಿರ್ತೈತಿ ಸಾರು ಮಾಡ್ತಿರ್ತೀವಿ ಇಲ್ಲಂದ್ರ ತರಕಾರಿ ತಗೊಂದು ಹಾಕ್ತಿರ್ತೀವಿ ಅದೆಲ್ಲ ಇರ್ತೈತಿ ಮತ್ತ ಆಮೇಲ ಇದು ಮಾಡ್ತಿರ್ತಿವಿ ನಾವು ಅಂದ್ರ ಏನು ತೆಂಗಿನಕಾಯಿ ಇದು ಇರುದ ನಮಗ ಪದಾರ್ಥಕ್ ಅನ್ನುದ ಇದು ಇರ್ತೈತಿ ಮತ್ತೆ ಏನು ಮಾಡ್ಬೆ ಮನ್ಯಾಗ ಅಡ್ಗಿ ಪಡ್ಗಿ ಮಾಡ್ಕೊಂದ ಮನ್ಯಾಗೆ ಇರ್ತೀವಿ ನಾವು ನಾವು ಅಲ್ಲಿ ಅಡಿಗಿ ಎಲ್ಲ ಮಾಡ್ತಿರ್ತೀವಿ ಮತ್ತೆ ಆಮೇಲೆ ಇದು ಕಾಯ್ ಪಲ್ಲೆ ಮಾಡ್ತೀವಿ ಮತ್ತೆ ಆಮೇಲೆ ಅಡ್ಗಿ ಬಗ್ಗೆ ನಾನು ಇದ್ರನ ಮಾಡ್ತೀನಿ ಮನೆಯೆಲ್ಲ ತರಕಾರಿ ಮ್ ಹೆಚ್ಚಿರ್ತೀವಿ ಎಲ್ಲ ಒನ್ನೊಂದು ಥರ ಇದು ಮಾಡ್ತಿರ್ತೀವಿ ನಾನು ಮನ್ಯಾಗ ಹುಡ್ಗ್ರ ಮಕ್ಕಳಿಗೆ ಸೌತೇಕಾಯಿ ಅದು ಇದು ಮತ್ತೆ ಬಟಾಟಿ ಆಮೇಲೆ ಒಟ್ಟಾಣಿಕಾಳು ಅದೆಲ್ಲ ಪಲಾವು ಮಾಡ್ತಿರ್ತೀವಿ ಮತ್ತು ಅಡ್ಗಿ ಬಗ್ಗೆ ಅಂದ್ರ ನಮಗೆ ಚಲೋನೆ ಇರ್ತೀವಿ ಅಡ್ಗಿ ಇದನ್ನ ಮಾಡ್ತಿರ್ತೀನಿ ಎಲ್ಲ ಅಡಿಗಿ ಥರ ಮಾಡುದು ಪಲಾವು ಒಂದಿನ ಪಲಾವು ಒಂದಿನ ಇಡ್ಲಿ ಒಂದಿನ ಇಡ್ಲಿ ಮಾಡ್ಬಕಂದ್ರ ಮತ್ತೆ ಉದ್ದಿನ ಬೇಳೆ ಅದನ್ನ ಕರೆಕ್ಟ್ ಹಾಕಿ ಇಡ್ಲಿ ಮಾಡ್ತಿರ್ತೀವಿ ಮತ್ತೆ ಆಮೇಲೆ ತರಕಾರಿದ ಎಲ್ಲ ಹೆಚ್ಚಿ ಹಾಕಿರ್ತೀವಿ ಹೀರಿಕಾಯಿ ಬೆಂಡಿಕಾಯಿ ಸೌತೇಕಾಯಿ ಎಲ್ಲ ಥರ ಪಲ್ಲೆ ಮಾಡ್ತೀವಿ ಮಕ್ಳಿಗ ರೆಡಿ ಮಾಡಿ ಕಳಿಸಿ ಡಬ್ಬಿ ಕಟ್ಟಿ ಮಕ್ಳಿಗ ಇಷ್ಟ ಆಕೈತಿ ಯಾವುದಾರು ಇದಾದ್ರ ಒಂದು ಸ್ವಲ್ಪ ಚಲೋನ ಆಕಿರ್ತೈತಿ ಮತ್ತೆ ಎಲ್ಲ ತರಕಾರಿ ಹಾಕಿ ಇದು ಬಿಸಿಬೇಳೆಬಾತ ಅದು ಬ್ಯಾಳಿ ಅಕ್ಕಿ ಎಲ್ಲ ಥರ ಕಾಯ್ ಪಲ್ಲೆ ಆಕಿ ಬಟಾನಿ ಹಸೆ ಬಟಾನಿ ಎಲ್ಲಾ ಹಾಕಿ ಮಾಡ್ತಿರ್ತೀವಿ ಮಕ್ಳಿಗ ಇಷ್ಟ ಆಕೈತಿ ಒಂದಿನ ಪಲಾವು ಮಾಡ್ತೀವಿ ಒಂದಿನ ಇಡ್ಲಿ ಮಾಡ್ತೀವಿ ಒಂದಿನ ಪಡ್ಡು ಮಾಡ್ತೀವಿ ಒಂದಿನ ದೋಸೆ ಆಮೇಲೆ ಉಪ್ಪಿಟ್ಟು ಆಮೇಲೆ ಅವಲಕ್ಕಿ ಮಾಡ್ತೀವಿ ಒಗ್ಗರ್ಣೆ ಹಾಕಾಕಾ ಈರುಳ್ಳಿ ಮೆನ್ಶಿನಕಾಯಿ ಮತ್ತೆ ಕೊತ್ತೊಂಬರಿ ಸೊಪ್ಪು ಮತ್ತೆ ಇನ್ನೊಂದು ಕರ್ಬೇವು ಸೊಪ್ಪು ಅವೆಲ್ಲಾ ಹಾಕಿ ಒಗ್ಗರ್ಣಿ ಕೊಟ್ಟ ಜೀರ್ಗಿ ಸಾಸ್ವಿ ಒಗ್ಗರ್ಣಿ ಕೊಟ್ಟು ಮಾಡ್ತಿರ್ತೀವಿ ಅಡ್ಗಿ ಮಕ್ಳಿಗ ಇಷ್ಟಪಡ್ತಾವು ತಿಂತಾವು ಡಬ್ಬಿನು ಕಟ್ತೀವಿ ಕಟ್ಕಳ ತಗೊಂದ ಹೋಕ್ಕಾವು ತಿಂಡಿ ಮಾಡಿ ಹೋಕ್ಕಾವು ನಾಷ್ಟ ಮಾಡೆಲ್ಲ ಮಾಡಿ ಹೋಗ್ಬುಡ್ತಾರ ಮಕ್ಕಳ ಮತ್ತೆ ಹಬ್ಬ ಏನಾರು ಬಂತಂದ್ರಾ ಬ್ಯಾಳಿ ಹಾಕಿ ಹೋಳ್ಗಿ ಮಾಡತಿವಿ ಹೋಳ್ಗಿ ಮಾಡಿ ಮತ್ತೆ ಬಜ್ಜಿ ಗಿಜ್ಜಿ ಮಾಡ್ತಿವಿ ಬಜ್ಜಿ ಮತ್ತು ಕಾ ಇದು ಈರುಳ್ಳಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಬಟಾಟಿ ಬಜ್ಜಿ ಮಾಡ್ಕೊಂದು ಮಕ್ಕಳಿಗೆ ಮತ್ತೆ ಒಬ್ಬಟ್ಟು ಹೋಳ್ಗಿ ಮಾಡ್ತೀವಿ ಬ್ಯಾಳೆ ಹಾಕಿ ಬೆಲ್ಲ ಅದನ್ನ ಹಾಕಿ ಹೋಳ್ಗಿ ಮಾಡಿ ಮಕ್ಳಿಗ ಕೊಡ್ತೀವಿ ಬೆಲ್ಲ ಹೋಳ್ಗಿ ಮಾಡಿ ತಿನ್ನಸ್ತ್ವಿ ತಿಂತಾವು ನಾವು ಮನ್ಯಾಗ ಇರ್ತಿ ಇದು ದಿವ್ಸ ತರ್ಕಾರಿನೇ ಮಾಡುದ ಮತ್ತೆ ಆಮೇಲ ನಾನ್ ವೆಜ್ ಮಾಡ್ತೀವಿ ಇದು ಬಟಾಣಿ ಗಿಟಾಣಿ ಮಾಡಿ ಕೊಡ್ತೇವಿ ಚಿಕನ್ನು ಮಟನ್ನು ಅದೆಲ್ಲ ಮಾಡ್ತಿರ್ತೀವಿ ಸಂಡೇ ಮಟನ್ ಮಾಡ್ಕೊಂದು ತಿಂತೀವೆ ಮತ್ತೆ ದಿವಸ ತರಕಾರಿ ತಿಂದು ತಿಂದು ಇದಾಗಿ ನಾನ್ ವೆಜ್ ತಿಂತೀವಿ ನಡಿತ್ ಮಟನ್ ತಿಂತೀವಿ ಅಂತೇಳಿ ನಡ್ ಮಟನ್ನೂ ತಿಂತಿರ್ತೀವಿ ಎಲ್ಲ ನೊಲೆಜ್ ಮಾಡ್ತೀವಿ ಚಿಕನ್ನು ಮಾಡ್ತಿರ್ತೀವಿ ಆಮೇಲೆ ಮೊಟ್ಟೆ ಮಾಡ್ತೇವಿ ಹೆಂಗ್ ಮಾಡುದ ಅಂದ್ರಾ ಬಾಳ್ಗ್ಯಾಗ ಇದು ಹಾಕಿ ಮಟನ್ ಪ್ರೈ ಮಾಡಿ ಖಾರ ಉಪ್ಪು ಹಾಕಿ ಅರ್ಶಿನ ಪುಡಿ ಹಾಕಿ ಮತ್ತು ಕೊಬ್ಬರಿ ಹಾಕಿ ಎಣ್ಣೆಗ ತಾಡ್ಸಿ ಕೊಬ್ಬರಿಯೆಲ್ಲ ಮಸಾಲೆತಾ ಹಾಕಿ ಆಮೇಲೆ ರೊಟ್ಟಿ ಮಾಡ್ತೀವಿ ನಮ್ಮ ಕಡೆಗೆ ರೊಟ್ಟಿ ಚಲೋ ಈ ಕಡೆ ನಿಮ್ಮ ಕಡೆಗ ಏನು ಐತೋ ಗೊತ್ತಿಲ್ಲ ಇಲ್ಲೆ ರೊಟ್ಟಿ ಮಾತ್ರ ಹುಬ್ಳ್ಯಾಗ ಪೆಸ್ಸಲ್ ಅದು ರೊಟ್ಟಿ ಎಣ್ಗಾಯಿ ಪಲ್ಲೆ ಮಾಡ್ಕೊಂದ ತಿಂತೀವಿ ಎಲ್ಲಾರ ಟೂರ್ ಹೋಕಿರ್ತೀವಿ ಸಂಡೇ ಹಂಗ ಹಿಂಗ್ ಬಂತ ಹೊರಗೋಕ್ ಇರ್ತೀವಿ ಅಲ್ಲಿ ಮಾಡ್ಕೊಂದ್ ಅಡ್ಗಿ ಮಾಡ್ಕೊಂದು ಪಾರ್ಕ್ನ್ಯಾಗ ಕುಂತ್ಕೊಂದು ಊಟ ಮಾಡ್ತಿರ್ತೀವಿ ಅಲ್ಲಿ ತಗೊಂದ ಹೋಕ್ಕೀವಿ ಮಕ್ಕಳನ್ನೆಲ್ಲ ಕರ್ಕೊಂದು ಎಲ್ಲಾರು ಸೇರಿ ಊಟ ಮಾಡ್ತಿರ್ತೀವಿ ಮಕ್ಕಳ ಕರ್ಕೊಂದ ಎಲ್ಲಾರೂ ಹೊರ್ಗಡೆ ಹೊಕ್ಕೀವಿ ಆಟ ಆಡ್ಸ್ಕೊಂದು ಮತ್ತೆ ಅದನ್ನೆಲ್ಲಾ ತಿಂಡಿ ತಗೊಂದ ಬಂದು ರೊಟ್ಟಿ ಎಣ್ಗಾಯಿ ಪಲ್ಲೆ ಅವ್ನ ತಗೊಂದ್ ಬದ್ನಿಕಾಯಿ ಪಲ್ಲೆ ಅದನ್ನೆಲ್ಲಾ ತಗೊಂದು ಹೋಗಿರ್ತೀವಿ ಮಡ್ಕಿಕಾಳು ಪಲ್ಲೆ ಅದು ಇದು ಒಗ್ಗರ್ಣಿ ಕೊಡ್ಬೇಕಂದ್ರ ಅಲ್ಲು ಇದು ಈರುಳ್ಳಿ ಇದೆ ಉಳ್ಳಾಗಡ್ಡಿ ಹೆಚ್ಚಿ ಮಕ್ಕಳ್ನೆಲ್ಲಾ ಕರ್ಕೊಂಡು ಬೆಳಗ್ಗೆ ಆರು ಗಂಟೆಕ ಎದ್ದು ಮತ್ತೆ ಮಕ್ಕಳಿಗೆಲ್ಲ ಟಿಫಿನ್ ಮಾಡಿ ಕಟ್ಟಬೇಕಲ್ಲ ಡಬ್ಬಿ ಕಟ್ಟಬೇಕು ಮತ್ತೆ ಆಮೇಲೆ ನಾಷ್ಟ ಮಾಡಾಕ ಮತ್ತೆ ನಾಷ್ಟಾಕ ಫಲಹಾರ ಆಮೇಲೆ ಇಡ್ಲಿ ದೋಸೆ ಕಟ್ಕೊಂದ ಹೋಕ್ಕಿರ್ತಾರ ಚಪಾತಿ ಮಾಡ್ತೀವಿ ಮತ್ತೆ ಆಲೂಗಡ್ಡಿ ಪಲ್ಲೆ ಚಪಾತಿ ಆಲೂಗಡ್ಡೆ ಪಲ್ಲೆ ಎಲ್ಲಾರ ಊಟ ಮಾಡ್ಕ ಎಲ್ಲಾರ ಫ್ಯಾಮಿಲಿ ಸಮೇತ ಹೊಕ್ಕೀವಿ ಊಟ ಮಾಡುದ ಎಲ್ಲಾ ಅಡ್ಗಿ ಥರಾ ಅಡ್ಗಿ ಮಾಡ್ಕೊಂದು ಎಲ್ಲರು ಮಕ್ಕಳನ್ನ ಕರ್ಕೊಂದು ಹೊರಗ್ ಕರ್ಕೊಂದು ಹೋಕ್ಕಿರ್ತೇವಿ ಮಾಡ್ಕೊಂದ ತಿಂದು ಬರ್ತ ಇರ್ತೀವಿ ಮನ್ಯಾಗ ಅಡ್ಗಿ ನಾವು ಮಾಡ್ಕೊಂದ ಹೋಗ್ಬೇಕು ಹೋರ್ಗಿಂದ್ ತಿಂದರೆ ಮಕ್ಕಳಿಗೆ ಆರೋಗ್ಯ ಹಾಳಾಕತಿ ನಾವು ಮನ್ಯಾಗ ಮಾಡಿ ಕಟ್ಕೊಂದ ಹೋಕಿರ್ತೀವಿ ಎಲ್ಲ ಥರ ಮಾಡಿ ಊರ್ಗ ಹೋಗ್ಬೇಕಂದ್ರ್ ಎಲ್ಲ ಥರ ಮಾಡ್ಕೊಂದ ಓ ಕಟ್ಕೊಂದು ಹೋಕಿರ್ತೀವಿ ಎಲ್ಲ ಅಡ್ಗಿ ಮತ್ತೆಲ್ಲ ಮಾಡಿ ಆರೋಗ್ಯ ಇರ್ಬೇಕಾದ್ರ ಎಲ್ಲಾರು ಮನ್ಯಾಗ ಅಡ್ಗಿ ಮಾಡ್ಕೊಂದ ಮತ್ತೆ ಅಡ್ಗಿ ಕಟ್ಕೊಂದು ಹೋಗ್ಬೇಕ್ ಆಕೈತಿ ನಾವು ಎಲ್ಲಾ ಆರೋಗ್ಯ ಇರ್ಬೇಕು